ಮಹಿಳೆಯರು ನೃತ್ಯವನ್ನು ಹವ್ಯಾಸವಾಗಿ ಸ್ವೀಕರಿಸಲು ಬಯಸಿದರೆ ಸಮಾಜವು ಅವರಿಗೆ ಬೆಂಬಲ ನೀಡುವುದಿಲ್ಲ ಏಕೆಂದರೆ ನರ್ತಕಿಯರು ಎದುರಿಸುವ ಸವಾಲುಗಳು ತುಂಬಾ ಅನೇಕ ಕೌಟುಂಬಿಕ ಸಮಸ್ಯೆ ಅವರಿಗೆ ಅಪಹಾಸ್ಯ ಮಾಡುವುದು ಮತ್ತು ಅವರಿಗೆ ಸ್ವಾತಂತ್ರವನ್ನು ನೀಡದಿರುವುದು